ಇವಾಗ ನಾವು ಆಸ್ಪತ್ರೆಗ್ ಹೋಗ್ತಿರಲ್ಲ ಆಹಾಸ್ಪತ್ರೆಗೆ ಹೋಗ್ಬೇಕಾದ್ರೆ ನಮಗೆ ಜ್ವರ ಕೆಮ್ಮು ನೆಗಡಿ ಈ ರೀತಿ ಇದೆ ಅಂತ ನಾವು ಹೋಗ್ತಿರಿ ಅಲ್ಲಿ ಹೋಗಬೇಕಾದ್ರೆ ಚೆನ್ನಾಗ್ ನೋಡ್ತಾರೆ ಒಂದೊಂದು ಹತ್ರ ಏನು ಮಾಡ್ತಾರೆ ಸ್ವಲ್ಪ ಕೇರ್ಲೆಸ್ ಡಾಕ್ಟರ್ಸ್ ಇರ್ತಾರಲ್ಲ ಒಬೊಬ್ರು ಏನು ಮಾಡ್ತಾರೆ ಟಚ್ಚೇ ಮಾಡೋದಿಲ್ಲ ಅವ್ರುನ್ನ ನಿಜವಾಗ್ಲು ಹೇಳ್ತೀನಂದ್ರೆ ನನಗಾಗೋ ಎಕ್ಸ್ಪಿರಿಯನ್ಸೆ ನಾ ಹೇಳ್ತಾಯಿರೋದೂ ನಾನು ಒಂದು ಸ್ಕೂಲ್ಗೋ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಾರಿ ಫಿವರ್ ಬಂತು ಅಲ್ಲೀ ಮತ್ತು ಹಾಸ್ಪೆಟ್ಲ್ಗೆ ಬಂದೆ ಅಲ್ಲಿ ಹೊಸ ಡಾಕ್ಟರ್ ಬಂದಿದ್ರು ಅವ್ರೇನು ಮಾಡ್ತಾರೆ ಏನು ಸ್ಟೆಟಸ್ ಸ್ಟೆತಸ್ಕೋಪ್ ಕೂಡ ಈಕಿ ನೋಡಲ್ಲ ಅವರು ಅವ್ರು ಟಚ್ಚೇ ಮಾಡಲ್ಲ ಸ್ವಲ್ಪ ಸ್ವಲ್ಪ ಹತ್ರ ಹೋಗಿ ಸ್ವಲ್ಪ ದೂರ ನಿಲ್ಲು ಹಿಂಗೆಹೇ ಅವ್ರ ಒಂಥರಾ ಇದ್ರಾಗೇಳ್ತಾರ್ ಅವಾಗ ನಮ್ಗೆ ಎಷ್ಟೊಂದು ಇದಾಗುತ್ತೆ ಹೇಳಿ ಬೇಜಾರಾಗುತ್ತಲ್ಲ ಅದೇ ರೀತಿ ಆ ಡಾಕ್ಟ್ರ್ ತುಂಬ ಚೆನ್ನಾಗೇ ನೋಡ್ತಾಯಿದಿಲ್ಲ ಬಟ್ ಅಲ್ಲಿ ಅಲ್ಲಿರೋ ನರ್ಸ್ಗ್ಳು ತುಂಬ ಒಳ್ಳೆವ್ರು ಅಲ್ಲಿರೋರು ಚೆನ್ನಾಗ್ ನೋಡ್ತಾಯಿದ್ರು ಏನಮ್ಮಾ ಹೇಗೆ ಜ್ವರ ಇದೆಯಾ ಕೆಮ್ಮು ಇದೆಯಾ ನೆಗಡಿ ಇದೆಯಾ ಅವರೂ ಚೆನ್ನಾಗ್ ನೋಡ್ತಾಯಿದ್ರು ತಕ್ಕಮಟ್ಗೇ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು ಇಂಜೆಕ್ಷನ್ಸು ಕೊಡ್ತಾಯಿದ್ರು ಆಮೇಲೆ ಸರಿ ಆಗ್ತಾಯಿತ್ತು ಒಂದೊಂದ್ ಸರಿ ರಾತ್ರಿ ಎದ್ದು ಹೊಗಬೇಕಾದ್ರೆ ರಾತ್ರಿ ಹೊತ್ ಹೋಗ್ಬೇಕಾದ್ರೆ ಡಾಕ್ಟರ್ಸು ಒಬ್ಬೊಬ್ರು ಇರಲ್ಲ ಆವಾಗ ತುಂಬ ಕಷ್ಟ ಆಗೋಗುತ್ತೆ ಪಾಪ ಟೌನುಗ್ಳಲ್ಲಿ ಇರೋರಾದರೆ ಪರವಾಗಿಲ್ಲ ಅವರಿಗೆ ಅಟ್ಲೀಸ್ಟ್ ಒಂದೊಂದು ಆಸ್ಪೆಟಲ್ ಇರುತ್ತೆ ಹೋಗ್ತಾರೆ ಅವ್ರು ಸಿಗ್ತಾರೆ ಈ ವಿಲೇಜಗ್ಳಲ್ಲಿ ಏನೇನ್ ಏನು ಮಾಡೋದು ಹಾಸ್ಪೆಟ್ಲ್ಗಳಿರಲ್ಲ ಆಸ್ಪೆಟ್ಲ್ ಇದ್ರೂ ಅಲ್ಲಿ ನರ್ಸ್ಗಳಿರಲ್ಲ ಇವಾಗ ಯಾರಾದರು ಬಸುರಿ ಹೆಂಗ್ಸ್ ಇರ್ತಾರೆ ಸ್ ಇವಾಗ ಅವ್ರಿಗೆ ತುಂಬ ಹೊಟ್ಟೆನೋವ್ ಬಂದ್ಬಿಡ್ತು ಇವಾಗ ಅವ್ರು ಅವ್ರು ಸಡನಾಗಿ ಹಾಸ್ಪೆಟ್ಲ್ಗ್ ಹೋಗ್ಬೇಕು ಅಲ್ಲಿ ಹಾಸ್ಪೆಟ್ಲ್ಗ್ ಹೋದ್ರು ಯಾರು ಇರಲ್ಲ ಇವಾಗಾ ಆಂಬ್ಲೆನ್ಸ್ ಸಧ್ಯಕ್ ಕೂಡ ಇರಲ್ಲ ಅವಾಗ ಎಷ್ಟೊಂದು ಇದಾಗುತ್ತೆ ಅಲ್ವಾ ಅದಕ್ಕೆ ಆಸ್ಪತ್ರೆ ಅನ್ನೋದು ಇರಬೇಕು ಅಲ್ಲೀ ಡಾಕ್ಟರ್ಸು ಅಷ್ಟೆ ನರ್ಸ್ಗ್ಳು ಚೆನ್ನಾಗಿರ್ಬೇಕು ಸೊ ಇವಾಗ ನಾನು ಇಲ್ಲಿ ಬೇರೆ ಕಡೆ ಹೋಗ್ತಾಯಿದಿನಿ ಅಂದರೆ ಹೊಸ್ಕೋಟೆಯಲ್ಲಿ ಹಾಸ್ಪೆಟಲಿದೆ ಅಲ್ಲೋಗ್ತಿನಿ ಅಲ್ಲಿ ಎಲ್ಲ ಡಾಕ್ಟರ್ಸು ಪರವಾಗಿಲ್ಲ ಅದಕ್ ಅದಕ್ಕಂತ ಡಾಕ್ಟರ್ಸ್ ಇದಾರೆ ಪರವಾಗಿಲ್ಲ ನರ್ಸ್ಗಳು ಅಷ್ಟೆ ಚೆನ್ನಾಗ್ ನೋಡ್ತಾರೆ ಇಂಜೆಕ್ಷನೂ ಅಷ್ಟೆ ಇವಾಗ ಇವ್ನಿಂಗ್ ಹೋದ್ರು ಅಷ್ಟೆ ನರ್ಸಗಳಿರ್ತಾರೆ ಬಟ್ ಡಾಕ್ಟ್ರುಗಳು ಅಷ್ಟೆ ನೈಟ್ ಶಿಫ್ಟು ಡಾಕ್ಟರ್ಸ್ ಇದಾರೆ ಏನು ಪ್ರಾಬ್ಲಮ್ ಇಲ್ಲ ಹೋಗ್ತಿರಿ ಹೋದ್ರೆ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಹಾಕ್ತಾರೆ ಆಮೇಲೆ ಮನೇಗೆ ಬರ್ತಿರಲ್ಲ ಅವಾಗು ಅಷ್ಟೇ ಟ್ಯಾಬ್ಲೆಟ್ಸ್ ಕುಡಿತಿರಿ ವಾಸಿಯಾಗೋಗುತ್ತೆ ನನಗೆ ಟ್ಯಾಬ್ಲೆಟ್ಸ್ ಕುಡಿದೇ ಇದ್ರು ಅಷ್ಟೇ ಒಂದು ಇಂಜೆಕ್ಷನೇ ಮೇಲೆ ತುಂಬ ಚೆನ್ನಾಗ್ ಆಗುತ್ತೆ ಅಷ್ಟೆ ನನ್ನ ಮಗನ್ಗು ಅಷ್ಟೆ ನಾನು ಫಸ್ಟು ಏನು ಮಾಡ್ತಾಯಿದ್ದೆ ನನ್ನ ಮಗನ್ನ ನಾನು ಪ್ರವೇಟ್ ಹಾಸ್ಪೆಟ್ಲ್ಗೆ ಕರ್ಕೊಂಡೋಗ್ತಾಯಿದ್ದೆ ನಾನು ಹಂಗಂತ ಪ್ರವೇಟ್ ಹಾಸ್ಪೆಟಲ್ನ ಡಮ್ಮಿ ಮಾಡ್ತಾಯಿಲ್ಲ ಸೊ ನನ್ನ ಮಗನಿಗೆ ಅದು ಸೆಟ್ಟಾಗಿಲ್ಲ ಅಲ್ಲಿ ಬಂದು ಪವರ್ ಡೋಸ್ ಕೊಡ್ತಾರಲ್ಲ ಆ ಪವರ್ ಡೋಸ್ ಕೊಡೋದರಿಂದ ಅಲ್ಲಿ ಸೆಟ್ ಆಗ್ತಾಯಿದ್ರಿಲ್ಲ ಆಗ ಸಧ್ಯಕ್ ವಾಸಿಯಾಗೋಗುತ್ತೆ ಆಮೇಲೆ ಫಿಫ್ಟೀನ್ ಡೇಸ್ಗೆ ಇಲ್ಲಾ ಒನ್ ಮಂತ್ಗೇ ಎಲ್ಲ ಬಂದುಬಿಡುತ್ತೆ ನನ್ನ ಮಗನಿಗೆ ಜ್ವರ ಕೆಮ್ಮು ನೆಗಡಿ ಇದು ಮೂರು ಬಂದುಬಿಡ್ತಾಯಿತ್ತು ಕೆಮ್ಮು ಜ ಕೋಲ್ಡ್ ಆದರೆ ಸಾಕು ಅವ್ನಿಗೆ ಜ್ವರ ಬಂದುಬಿಡ್ತಾಯಿತ್ತು ಹಂಗೆ ಸುಮಾರು ಒಂದೂವರೆ ವರ್ಷಗಳು ನಾವು ಪ್ರವೇಟಲ್ಲೇ ತೋರಿಸ್ತಾಯಿದ್ರಿ ಆಮೇಲೆ ನಾವೇನು ಮಾಡಿದ್ರಿ ಸರಿ ಎಲ್ಲಿ ತೋರಿಸಿದ್ರು ಚೆನ್ನಾಗ್ ಆಗ್ತಾಯಿಲ್ಲ ಸರಿ ಗೌರ್ಮೆಂಟ್ ಹಾಸ್ಪೆಟ್ಲ್ಗಾದ್ರು ಹೋಗೋಣ ಅಂತ ನಾವೇನು ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪೆಟ್ಲ್ಗ್ ಕರ್ಕೊಂಡೋದ್ರಿ ಅಲ್ಲಿ ಅವ್ರೇನು ಹೇಳಿದ್ರಂದ್ರೆ ನಾವು ಪವರ್ ಡೋಸ್ ತುಂಬ ಬರ್ದು ಕೊಡಲ್ಲ ಅಮ್ಮ ಏಕೆಂದರೆ ಮಕ್ಕಳಲ್ಲ ಅದಕ್ಕೆ ನಾವು ಸ್ಲೋ ಡೋಸೆ ನಾವು ಬರೆದ್ಕೊಡೋದ್ ಅಂತ ಮೂರು ದಿವಸ ಇರುತ್ತೆ ಜ್ವರ ಮೂರು ದಿವಸ ಹಾಕ್ರಿ ಡ್ರಾಪ್ಸ್ ಒಂದು ಟು ಟೈಮ್ ಇಲ್ಲ ತ್ರಿ ಟೈಮ್ ಇಲ್ಲ ಸಿಕ್ಸ್ ಅವರ್ಗೆ ಬಿಟ್ಟು ಹಾಕ್ರಿ ಆಮೇಲೆ ಹಂಗು ಮೂರು ದಿವಸ ಆದನಂತ್ರ ಜ್ವರ ವಾಸಿ ಆಗದೆ ಹಂಗೇ ಇತ್ತು ಅಂದರೆ ಆಮೇಲೆ ಬೇಕಾದರೆ ಬನ್ರಿ ಬ್ಲಡ್ ಚಕಪ್ ಮಾಡೊಣ ಅಂತ ಅವ್ರೆ ಹೇಳ್ತಾರ್ ಸರಿ ಅಂತ ನಾನೇನು ಮಾಡಿದೆ ಅವತ್ತು ಒಂದಿಸ ತೋರಿಸ್ದೆ ಆಮೇಲೆ ಒಂದು ಟು ಡೇಸ್ಗೆಲ್ಲ ನನ್ನ ಮಗನಿಗೆ ಫುಲ್ ಕ್ಯೂರ್ ಆಗೋಯಿತು ಜ್ವರ ಇದ್ರಿಲ್ಲ ಆಮೇಲೆ ಚೆನ್ನಾಗಾಗೋಯ್ತು ಆವಾಗ್ ಹೋಗಿದ್ದು ಆಮೇಲೆ ಒಂದು ಸವೆನ್ ಮಂತ್ಸ್ ನನ್ನ ಮಗನಿಗೆ ಕೋಲ್ಡ್ ಆಗಿಲ್ಲ ಜ್ವರ ಆಗಿಲ್ಲ ಅಷ್ಟೊಂದ್ ಚೆನ್ನಾಗ್ ನೋಡ್ತಾರೆ ಆದರೆ ಒಂದೊಂದು ಹತ್ತಿರ ನಿಜವಾಗ್ಲು ಹೇಳ್ತೀನಿ ಪಾಪ ಏನು ಫೆಸಿಲಿಟಿಸು ಇರಲ್ಲ ಆಸ್ಪೆಟ್ಲ್ ಇದ್ರೂ ಅಷ್ಟೇ ಇವಾಗ ಹೋಗ್ತಾರೆ ಇವಾಗ ಮತ್ತು ನಾನು ಮೊನ್ನೆ ಏನು ಮಾಡಿದೆ ಹಾಸ್ಪೆಟ್ಲ್ಗ್ ಹೋಗಿದಿನಿ ಎಕ್ಸ್ರೇ ತೋಣಂತ ನನಗೆ ಸ್ವಲ್ಪ ಕಾಲಿಗ್ ಸ್ವಲ್ಪ ಲೈಟಾಗಿ ಏಟು ತಗುಲಿತ್ತು ಪಾದದ ಮೇಲೆ ಅದು ತುಂಬ ನೋವಾಗ್ತಾಯಿತ್ತು ಅದಕ್ಕೇ ಸ್ವಲ್ಪ ಎಕ್ಸ್ರೇ ಆದರು ಮಾಡೋಣ ಅಂತ ನಾನು ಹೋಗಿದ್ದೆ ಹೋಗಬೇಕಾದ್ರೆ ಒಂದು ಸುಮಾರು ಹತ್ತು ಜನ ಇದ್ದರು ಅಲ್ಲಿ ಲೈನಲ್ಲಿ ಎಕ್ಸ್ರೇ ಮಾಡೋದಕ್ಕೆ ಆಮೇಲೆ ಅಲ್ಲಿ ಒಬ್ಬ ಅಜ್ಜ ಇದಾರೆ ಪಾಪ ಆ ಯಪ್ಪನಿಗೆ ಸ್ವಲ್ಪ ಕೈ ಮುರಿದೋಗಿದೆ ಎಕ್ಸ್ರೇ ಮಾಡಬೇಕು ಆ ಯಪ್ಪನಿಗ್ ಮಾಡದೆ ರೆಕ್ಮೆಂಡ್ ಮೇಲೆ ಬರ್ತಾಯಿದಾರೆ ರೆಕ್ಮೆ ರೆಕ್ಮೆಂಡ್ ಬ ಮೇಲೆ ಬರೋರಿಗೆ ಮಾತ್ರ ಫಸ್ಟು ಸ್ಕ್ಯಾನ್ ಮಾಡ್ತಾಯಿದಾರೆ ಪಾಪ ಆ ಅಜ್ಜ ಕೂತ್ಕೊಂಡೇ ಇದಾರೆ ಆ ಯಪ್ಪನ್ಗೆ ಹೆಂಗೆ ತುಂಬ ವಯ್ಸಾಗಿದೆ ಊಟ ಇಲ್ಲ ಏನಿರಲ್ಲ ನಾನೇ ಕೇಳ್ತಾಯಿದಿನಿ ಊಟ ತಿ ಊಟ ತಿಂದ್ರ ಅಂದರೆ ಇಲ್ಲ ನಾನು ಊಟ ತಿಂದೇ ಇಲ್ಲ ನೋಡಮ್ಮ ನನಗಿಂತ ಮುಂಚೆವ್ರು ಬರೋರಿಗೆ ಮಾಡ್ತಾಯಿದಾರೆ ನಾನು ಹೆಂಗಮ್ಮ ಹೋಗ್ಲಿ ಎಲ್ಲರನು ಒಂದೇ ರೀತಿ ನೋಡಬೇಕಲ್ಲಮ್ಮ ಅಂತ ಪಾಪ ಆಯಪ್ಪ ಹೇಳಿದ್ರು ಏನು ಮಾಡೋದು ಒನೊಂದು ಒಂದೊಂದು ಹತ್ರ ನಿಜವಾಗ್ಲು ಹಾಸ್ಪೆಟ್ಲ್ವ್ರ್ ಹಂಗ್ ಮಾಡ್ತಾರ ಅದು ಮೋಸ ಅಲ್ಲಾ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು ಒಬ್ರು ಹಂಗಿದಾರೆ ಒಬ್ರು ಹಿಂಗಿದಾರೆ ದುಡ್ಡು ಇರೋರನ್ನೆ ಒಂದು ರೀತಿ ದುಡ್ಡು ಇಲ್ಲದೆ ಇರೋರನ್ನೆ ಒಂದು ರೀತಿ ಮಾಡಿದ್ರೆ ಅದು ಚೆನ್ನಾಗಿರಲ್ ಎಲ್ಲಾರನ್ನು ಇಕ್ವಲ್ ಆಗಿ ನೋಡಬೇಕು ಅದೇ ಅಲ್ವ ನಮ್ಮಿದು ಹಿಂಗೆಲ್ಲ ಮಾಡಿದ್ರೆ ಯಾರ್ಗೇಳಿ ಬೇಜಾರಾಗಲ್ಲ ಪಾಪ ಅವರಿವ್ರೇನೋ ಅವ್ರು ಬಂದಿರ್ತಾರೆ ಅವ್ರಿಗೂ ಸಾವ್ರಾರು ಕೆಲ್ಸಗಳಿರತ್ತೆ ಹಂಗಂತ ಅವ್ರನ್ನ ಬಿಡ್ಬಿಡಬೇಡ ಬಿಡ್ಬಿಡೋದಕ್ಕಾಗುತ್ತ ಗೊತ್ತಿರೋರನ್ನೆ ನೋಡೋದಕ್ ಆಗುತ್ತಾ ಆಮೇಲೆ ಸರಿ ಅಂತ ನಾನು ಅಲ್ಲೋಗಿ ಹೇಳ್ದೆ ಡಾಕ್ಟರ್ಗೆ ಪಾಪ ಈ ಯಪ್ಪಾ ಇಲ್ಲೇ ಕೂತ್ಕೊಂಡಿದಾರೆ ಇವ್ರನ್ನ ನೋಡಿ ಅಂತ ಹೇಳ್ದೆ ಸರಿ ಅಂತ ಅವರು ಸರಿ ಆಯ್ತಮ್ಮ ಮಾಡ್ತಿರಿ ಅಂತ ಅವ್ರಿಗೂ ಮಾಡಿರು ಆಮೇಲೆ ಅವ್ರು ಮಾಡ್ಕೊಂಡು ನಂತರ ನಾನು ಎಕ್ಸ್ರೇ ಮಾಡ್ಕೊ ಬಂದಿದ್ದೆ ಆಮೇಲೆ ನನಗೂ ಏನು ಫ್ರಾಬ್ಲಮ್ ಇದ್ರಿಲ್ಲ ಸುಮ್ಮನೆ ಸ್ವಲ್ಪ ಊತ ಬಂದಿತ್ತು ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟರು ಟ್ಯಾಬ್ಲೆಟ್ಸ್ ಒಂದು ಇಂಜೆಕ್ಷನ್ ನನಗಿವಾಗ್ ಚೆನ್ನಾಗಿದೆ ಏನು ಪ್ರಾಬ್ಲಮಿಲ್ಲ ಚೆನ್ನಾಗಿದೆ